ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಅಂತ ಹೇಳ್ತಾರೆ ಕೃಷಿ ನಮ್ಮ ದೇಶದ ಆರ್ಥಿಕತೆಯ ಅಡಿಪಾಯ ಕೂಡ ಆಗಿದೆ ನಮ್ಮ ದೇಶದಲ್ಲಿ ಕೃಷಿ ಕೇವಲ ಕೃಷಿಯಲ್ಲ ಇದು ರೈತರ ಜೀವನದ ಕಲೆಯಾಗಿದೆ ಇಡೀ ದೇಶದ ಏನುಂಟು ಇಡೀ ದೇಶ ಇದು ಕೃಷಿಯ ಮೇಲೆ ಅವಲಂಬಿತವಾಗಿದೆ ಇದು ನಮ್ಮ ದೇಶದ ಆಡಳಿತದ ಬೆನ್ನೆಲುಬು ಕೃಷಿಯು ಬೆಳೆ ಉತ್ಪಾದನೆ ಹಣ್ಣು ತರಕಾರಿ ಕೃಷಿಯನ್ನು ಹೊಂದಿದೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ಕೃಷಿಯಲ್ಲಿ ಒಳಗೊಂಡಿರುವ ಉತ್ಪಾದನಾ ಅಂಶಗಳ ಉತ್ಪಾದಕತೆ ಏನುಂಟು ಅದು ತುಂಬಾ ಕಡಿಮೆ ಆಗ್ತಾ ಉಂಟು ಜನರಿಗೆ ಅನ್ನ ನೀಡುವ ರೈತನಿಗೆ ದೇಶದಲ್ಲಿ ಗೌರವ ಸಿಗದಿರುವುದು ಕೂಡ ತುಂಬ ಬೇಸರದ ಸಂಗತಿ ಅಂತಾನೂ ಹೇಳ್ಬೌದು ಕೃಷಿ ಅಂತ ಹೇಳಿದರೆ ಅವರ ಕುಟುಂಬಸ್ಥರು ಯಾರು ಕೃಷಿಕರು ಇದ್ದಾರೆ ಮೊದಲಿಂದ ಕೃಷಿಯೆಲ್ಲ ಮಾಡ್ತಿದ್ದವರು ಅವ್ರು ಆದ ಮೇಲೆ ಅವರ ಮಗ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅವ್ರು ಆದ ಮೇಲೆ ಅವರ ಮಗ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಕೃಷಿಯನ್ನು ಬೆಳೆಸ್ಕೊಂಡು ಎಲ್ಲ ಹೋಗ್ತಾರೆ ಅನೇಕ ಜನ ಅವರ ಕುಟುಂಬ ಕೃಷಿ ಕೆಲಸವನ್ನು ಮಾಡ್ತಿದ್ರೂ ತಾವು ಕೃಷಿ ಕೆಲಸದಲ್ಲಿ ನಿರತರಾಗಿರುವುದಿಲ್ಲ ಏಕೆಂದರೆ ರೈತನ ಮಗ ಅಥವಾ ಮಗಳು ಅವರಿಗೆ ಕೃಷಿ ಆಗಲ್ಲ ಅವರು ಕೃಷಿ ಮಾಡಲಿಕ್ಕೆ ಇಷ್ಟ ಇಲ್ಲ ಬೇರೆ ಕಂಪನಿಗೆಲ್ಲ ಉದ್ಯೋಗಕ್ಕೆ ಹೋಗ್ಬೇಕು ಅನ್ನೋದು ಅವರದ್ದು ಒಂದು ಆಶಯ ಅಂದರೆ ತಂದೆ ಕೂಡ ಕೃಷಿ ಮಾಡ್ತಿದ್ದರು ನಾವು ಕೂಡ ಕೃಷಿ ಮಾಡಬೇಕಾ ಇಲ್ಲ ನಾವು ಅದಕ್ಕಿಂತ ದೊಡ್ಡ ಕೆಲಸ ಕಲಿತು ದೊಡ್ಡ ಕೆಲಸಕ್ಕೆ ಸೇರಿಕೊಂಡು ಇರುವ ಅಂತ ಯಾಕೆ ಅಂತ ಹೇಳಿದರೆ ರೈತರೆಲ್ಲ ತುಂಬ ಕಷ್ಟಪಡ್ತಿದ್ದಾರೆ ಕೃಷಿ ಮಾಡಿ ತುಂಬ ನಷ್ಟ ಆಗ್ತಾ ಉಂಟು ಕೆಲೊಮ್ಮೆ ಲಾಭನು ಆಗ್ತಾ ಉಂಟು ಆದರೆ ಅದಕ್ಕಿಂತ ಜಾಸ್ತಿ ನಷ್ಟನೂ ಆಗ್ತಾ ಉಂಟು ಇದನ್ನೆಲ್ಲ ನೋಡಿ ಮಕ್ಕಳು ಕೂಡ ಬೇಡ ಅಂತ ಹೇಳ್ತಿದ್ದಾರೆ ಕೃಷಿಯಿಂದ ಉದ್ಯೋಗ ಕೂಡ ಸೃಷ್ಟಿಯಾಗ್ತದೆ ಕೃಷಿಯ ಮಹತ್ವ ತುಂಬ ಉಂಟು ಜನರಿಗೆ ಮತ್ತು ಇಡೀ ದೇಶಕ್ಕೆ ಕೂಡ ಕೃಷಿಯ ಮಹತ್ವ ತುಂಬ ಉಂಟು ಇದು ಕಚ್ಚಾವಸ್ತುಗಳ ಮುಖ್ಯ ಮೂಲವಾಗಿದೆ ಕೃಷಿ ಅನ್ನೋದು ಅನೇಕ ಕಚ್ಚಾವಸ್ತು ಹತ್ತಿ ಸಕ್ಕರೆ ಪ್ಲಾಸ್ಟಿಕ್ ಮತ್ತು ಹೆಚ್ಚಿನ ತಯಾರಿಕೆಯಂತಹ ಅನೇಕ ಜನರಿಗೆ ಪ್ಲಾಸ್ಟಿಕ್ ಎಲ್ಲ ಏನು ತಯಾರು ಮಾಡ್ತಾರೆ ಇದರಿಂದ ಅನೇಕ ಜನರಿಗೆ ತಿಳಿಯದಿರುವ ರೀತಿಯಲ್ಲಿ ಪ್ರಮುಖ ಕೈಗಾರಿಕೆಗೆ ಈ ವಸ್ತು ಅತ್ ಅತ್ಯಗತ್ಯ ಅಂತಾನೂ ಹೇಳ್ಬೌದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಇದು ಮುಖ್ಯವಾಗಿದೆ ಕೃಷಿಯಿಂದ ಕಚ್ಚಾ ವಸ್ತುಗಳು ಅಂತಾರಾಷ್ಟ್ರೀಯವಾಗಿ ವ್ಯಾಪಾರ ಆಗುವ ದೊಡ್ಡ ಭಾಗವನ್ನು ಕೂಡ ಹೊಂದಿದೆ ಅಂತಾನೂ ಹೇಳ್ಬೌದು ರಾಷ್ಟ್ರದ ಆದಾಯದಲ್ಲಿ ಕೃಷಿ ದೊಡ್ಡ ಪಾತ್ರವನ್ನು ವಹಿಸ್ತದೆ ಕೃಷಿ ಉದ್ಯೋಗವನ್ನು ಕೂಡ ವಹಿಸ್ತದೆ ಆದರೆ ಕೃಷಿಯಿಂದಲೇ ನಾವು ಎರಡು ಹೊತ್ತು ಊಟ ಮಾಡುವುದು ನಿಜವಾಗಿ ಹೇಳಬೇಕಂದ್ರೆ ಕೃಷಿ ಇರೋ ಕಾರಣದಿಂದನೇ ಇಡೀ ದೇಶದ ಜನರು ಊಟ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಉಂಟು ಈಗ ಯಾರೂ ಕೃಷಿಯನ್ನು ಮಾಡಲಿಕ್ಕೆ ಹೋಗಲ್ಲ ಅಂದರೆ ಮುಂದೆ ತುಂಬ ಪರಿಣಾಮ ಬೀರುತ್ತದೆ ನಮಗೆ ಅದರಿಂದ ಅಂತ ಕೆಲವ್ರು ಕೃಷಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಕೂಡ ಮಾಡಿ ಮಾಡ್ತಾರೆ ಮುಂದೆ ಕೃಷಿ ಯಾವ ಕೃಷಿ ಹೇಗೆ ಮಾಡೋದು ಅಂತ ಕೂಡ ಯೋಚಿಸ್ತಾರೆ ಅಂದರೆ ಅವರಿಗೆ ಕೃಷಿ ಪಠ್ಯದಲ್ಲಿ ತುಂಬ ಆಸಕ್ತಿ ಇರ್ತದೆ ಹಾಗಾಗಿ ಇವಾಗ ಕೃಷಿ ಅನ್ನೋದು ಒಂದು ಸಬ್ಜೆಕ್ಟ್ ಕೂಡ ಬಂದಿದೆ ಮುಂದೆ ಕೃಷಿ ಹೇಗೆ ಮಾಡಬೇಕು ಅಂತ ಅದರಲ್ಲೆಲ್ಲ ಇರ್ತದೆ ಸೊ ಅದನ್ನೆಲ್ಲ ಕೆಲವರೆಲ್ಲ ಕಲೀತಿದ್ದಾರೆ ಈಗಲೂ ತುಂಬ ಜನ ಇದರಿಂದ ಸಕ್ಸಸ್ ಕೂಡ ಆಗಿದ್ದಾರೆ ಕೃಷಿಯಿಂದ ನೆಕ್ಸ್ಟ್ ಆದರೂ ಕೃಷಿಯ ಬಗ್ಗೆ ಎಲ್ಲರಿಗೆ ಸಬ್ಜೆಕ್ಟು ಓದಲಿಕ್ಕೆ ಬರ್ಬೇಕು ಅದೇ ಅದರಿಂದ ನಮಗೆ ಕೂಡ ತುಂಬ ಉಪಕಾರ ಇದೆ ಕೃಷಿಯಿಂದ ಆಮೇಲೆ ಏನು ಹೇಳ್ಬೇಕು ಅಂದರೆ ಎಲ್ಲ ಸಬ್ಜೆಕ್ಟಲ್ಲೂ ಕೃಷಿ ಒಂದು ಇರಲೇಬೇಕು ಕೃಷಿ ಅಂತ ಒಂದು ಸಬ್ಜೆಕ್ಟ್ ಎಲ್ರಿಗೂ ಬರ್ಬೇಕು ಎಲ್ಲರೂ ಅದನ್ನು ಓದಬೇಕು ಅವ್ರಿಗೆ ಗೊತ್ತಾಗಬೇಕು ಕೃಷಿ ಹೇಗೆ ಮಾಡೋದು ಏನು ಅಂತ ಅವ್ರಿಗೂ ಇಂಟ್ರೆಸ್ಟ್ ಬರಬೇಕು ಮುಂದೆ ಅವರು ಕೃಷಿಯನ್ನು ಮಾಡ್ಬೇ ಮಾಡ್ಬೌದಲ್ವಾ ದೇಶದ ಅಭಿವೃದ್ಧಿಗೆ ಕೃಷಿ ತುಂಬಾ ಮುಖ್ಯವಾಗಿದೆ ಕೃಷಿಯ ಹಾನಿ ಮಾಡುವ ಅಥವಾ ಗುಣಪಡಿಸುವಂತಹ ಶಕ್ತಿಯನ್ನು ಹೊಂದು ಹೊಂದಿದೆ ಕೃಷಿಯು ಕೃಷಿಯಿಂದ ತುಂಬಾ ಪ್ರಯೋಜನಗಳಿದೆ ಜನರಿಗೆ ಮತ್ತು ದೇಶಕ್ಕೆ ಅವ ಕೃಷಿ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತ ನಾನು ಹೇಳ್ತೇನೆ